ಅಲೋ ಉಷಾ ಡಾಕ್ಟರ ಮಾತಾಡ್ತಿರೋದು ಮ್ಯಾಮ್ ನಾನು ಯಶೋಧ ಅಂತ ಹೇಳಿಬಿಟ್ಟು ಮೊನ್ನೆ ಬಂದಿದ್ದೆ ನಿಮ್ಮ ಹಾಸ್ಪೆಟಲ್ಗೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ ನನಗಿನ್ನೂ ಹುಷಾರು ಆಗಿಲ್ಲ ಹ್ಞೂ ಅದು ಜ್ವರ ಹ್ಞೂ ಆಂ ತೊಗೊಂಡಿದ್ದೆ ಮೇಡಂ ಮತ್ತೆ ಜ್ವರ ಕಮ್ಮಿ ಆಗ್ತಿಲ್ಲ ಬಿಟ್ಟು ಬಿಟ್ಟು ಬರ್ತಿದೆ ಕೆಮ್ಮೂ ಜಾಸ್ತಿ ಆಗಿದೆ ನೆಗ್ಡಿ ವಾಮಿಟ್ ಎಲ್ಲ ಆಗಿದೆ ಮೇಡಂ

ಮೇಡಂ ಇದ್ದೀರಾ ನೀವು ಇವತ್ತು ಹ್ಞೂ ಮತ್ತೆ ಏನು ಮಾಡಲಿ ಮೇಡಂ ಇವತ್ತು ಆಂ ಸರಿ ಮೇಡಂ ಹೇಳಿ ಏನಂತ ಆಂ ಹೇಳಿ ನಮ್ಮ ಕಡೆ ಅದು ಸಿಗೋಲ್ಲ ಬಟ್ ಹೇಳಿ ಹೊರ್ಗಡೆಯಿಂದ ತರಿಸ್ಕೋಬೇಕಾಗುತ್ತೆ ಹೇಳಿ ಏನಂತ ಮನೆಮದ್ದು ಹೇಳ್ರಿ ನಾನು ಮಾಡ್ಕಳದಕ್ಕೆ ಪ್ರಯತ್ನಪಡ್ತೀನಿ

ಹಾಂ ಹಾಂ ಹಾಂ ಆಂ ಮೇಡಂ ನೀವು ಇವಾಗ ಮನೆಮದ್ದು ಹೇಳದ್ರಲ ಅವೆಲ್ಲನೂ ಒಂದೇ ಸಲನೇ ಮಾಡಬೇಕ ಏನು ಯಾವ್ಯಾವ ಟೈಮಲ್ಲಿ ಯಾವ್ಯಾವು ಮಾಡಬೇಕು ನೀಲಗಿರಿ ಸೊಪ್ಪಿಂದು ರಾತ್ರಿ ಟೈಮು ಮತ್ತು ಇನ್ನೊಂದು ಕೆಮ್ಮಿಗ್ ಹೇಳದ್ರಲ ಕೆಮ್ಮು ನೆಗ್ಡಿಗ್ ಅದು ಹಾಂ ಖಾಲಿ ಹೊಟ್ಟೇಲಿ ಕಷಾಯ ಕುಡೀಬೇಕಾ

ಹಾಂ ಮತ್ತು ಮೇಡಂ ಸ ಕಮ್ಮಿ ಆಗಲಿಲ್ಲ ಅಂದರೆ ನಾಳೆ ಬರ್ಬೋದಾ ಎಷ್ಟು ಗಂಟೆಗೆ ಸಿಗ್ತೀರಾ ಹತ್ ಇರ್ತೀರಾ ಹತ್ತು ಗಂಟೆಯಲ್ಲಿ ಸರಿ ಮೇಡಂ ನಾಳೆ ಬರ್ತೀನಿ ಕಮ್ಮಿ ಆಗಲಿಲ್ಲ ಅಂದರೆ ನೀವು ಹೇಳಿರೋ ಮನೆ ಮದ್ದನ್ನೆಲ್ಲ ತೊಗೊಂಡು ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಬರ್ತೀನಿ ಮೇಡಂ ಸರಿ ಮೇಡಂ ನಾಳೆ ಸಿಗ್ತೀನಿ ಬಾಯ್ ಮ್ಯಾಮ್